ಕೋವಿಡ್ ಅನ್ನೋದು ಎಲ್ಲರಿಗೆ ಸಹ ಎಷ್ಟರ ಮಟ್ದಲ್ಲಿ ಹಿಂಸೆ ಕೊಟ್ಟಿದೆ ಅನ್ನೋದು ಈಗ ಎಲ್ಲರಿಗೆ ಸಹ ತಿಳಿದಿದೆ ಹಾಗಾಗಿ ಒಬ್ಬ ಚಾಲಕನಾಗಿ ಒಂದು ಜನರನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸುರಕ್ಷಿತವಾಗಿ ತಲಿಪಿಸುವ ನೀವೇ ಮಾಸ್ಕ್ ಧರಿಸಲಿಲ್ಲ ಅಂದರೆ ಹೇಗೆ ಅಣ್ಣ ನಮ್ಮ ನಮ್ಮ ಸುರಕ್ಷತೆ ನಮ್ಮ ನಮ್ಮ ಕೈಯಲ್ಲಿ ಅಲ್ಲವ ಸೊ ಹಾಗಾಗಿ ನೀವು ಎಲ್ಲೇ ಹೋಗಬೇಕಾದ್ರು ದಯವಿಟ್ಟು ಮಾಸ್ಕನ್ನು ಧರಿಸಿ ಇದರಿಂದ ನಿಮಗೂ ಒಳ್ಳೆಯದು ನಿಮ್ಮ ಜೊತೆ ಆಸುಪಾಸಿನಲ್ಲಿರುವಂತಹ ಬೇರೆಯವರಿಗೆ ಕೂಡ ಒಳ್ಳೆಯದು ಹಾಗಾಗಿ ದಯವಿಟ್ಟು ಮಾಸ್ಕನ್ನು ಧರಿಸಿ ಎಲ್ಲಿಗೆ ಹೋಗಬೇಕಾದ್ರು ದಯವಿಟ್ಟು ಮಾಸ್ಕನ್ನು ಧರಿಸಿ ಹಾಗೇ ಎಲ್ಲರಿಗೂ ಹೇಳಿ ಮಾಸ್ಕನ್ನು ಧರಿಸಲಿಕ್ಕೆ